ಗ್ರಾಮಗಳಲ್ಲಿ ಆಡುವ ಆಟಗಳು ಯಾವು ಯಾವು ಅವುಗಳನ್ನು ಆಡುವುದು ಹೇಗೆ ಅವುಗಳಲ್ಲಿ ಯಾವುದಾದರು ಒಂದರ ಬಗ್ಗೆ ನಮಗೆ ಹೇಳಿ ಎನ್ನುವ ಪ್ರಶ್ನೆಗೆ ನನ್ನ ಉತ್ತರ ಹೀಗಿದೆ ಕೇಳಿ ನೋಡಿ ಆಟಗಳಲ್ಲಿ ನೂರಾರು ಕಬಡ್ಡಿ ಖೋ ಖೋ ಲಾಂಗ್ ಜಂಪೂ ಹೈ ಜಂಪೂ ರನ್ನಿಂಗ್ ರೆಸ್ಸೂ ಇವೆಲ್ಲ ಒಳಗೊಂಡಿರ್ತಕ್ಕಂಥ ಕ್ರೀಡೆಗಳು ಇದ್ದಾವೆ ಆದರೆ ಇತ್ತೀಚೆಗೆ ದೇಶೀಯವಾಗಿ ಕ್ರಿಕೇಟ್ ಅನ್ನುವಂತಕ್ಕಂಥ ಒಂದು ಆಟ ಏನಿದೆಯಲ್ಲ ಅದರ ಮುಂದೆ ಗ್ರಾಮೀಣ ಪ್ರದೇಶದ ಕ್ರೀಡೆಗಳು ಎಲ್ಲವು ನಶಿಸಿ ಹೋಗ್ತಾ ಇವೆ ಆದರೆ ನನ್ನ ಗ್ರಾಮದಲ್ಲಿ ಇವತ್ತಿನವರಿಗು ಈ ಕ್ಷಣದವರೆಗು ಎಷ್ಟು ನಿರಂತರವಾಗಿ ನಾವು ಒಂದು ಕ್ರೀಡೆಯನ್ನು ಅವಲಂಬಿಸಿದ್ದೇವೆ ಎಂದರೆ ಕಬಡ್ಡಿ ಎನ್ನುವ ಒಂದು ಕ್ರೀಡೆಯನ್ನು ನಾವು ಅಂತರಾಷ್ಟ್ರೀಯ ಮಟ್ಟದವರೆಗೆ ನಾವು ಹೋಗ್ತೇವೆ ಕಾರಣ ಇಷ್ಟೇ ಆ ಆಟದಲ್ಲಿ ಕಬಡ್ಡಿ ಎನ್ನುವ ಒಂದು ಕ್ರೀಡೆಯಲ್ಲಿ ಒಂದು ಉಸಿರಾಟದ ಒಂದ ತಾಕತ್ತು ಆತನ ಕ್ರೀಡೆಯ ಕ್ರೀಡಾಪಟುವಿನ ಒಂದು ಚಾಕ ಚಕ್ಯತೆ ಎಲ್ಲವನ್ನು ನೋಡಿದಾಗ ಈ ಆಟದ ಮುಂದೆ ಯಾ ಆಟವು ನಶ್ವರ ಅನ್ನೋ ಮಟ್ಟಕ್ಕೆ ಇದೆ ಹಾಗಾಗಿ ಕಬ್ಬಡಿ ಎನ್ನುವ ಒಂದು ಆಟ ಏನಿದೆಯಲ್ಲ ಅದರ ಮುಂದೆ ಇನ್ನೊಂದು ಕ್ರೀಡೆ ಯಾವುದು ಇಲ್ಲ ಅನ್ನೋ ಮಟ್ಟಕ್ಕೆ ನನ್ನ ಆಲೋಚನಾ ಕ್ರಮ ಇದೆ ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಕಬ್ಬಡಿ ಎನ್ನುವ ಕ್ರೀಡೆಯನ್ನು ಉಳಿಸಿ ಬೆಳೆಸಬೇಕಾದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಎನ್ನುವ ಮಟ್ಟಕ್ಕೆ ನನ್ನ ಆಲೋಚನಾ ಕ್ರಮ ಇದೆ